ನಾನು ಇತ್ತೀಚೆಗೆ ಸ್ಯಾಮ್ಸಂಗ್ ಎ ಫೋರ್ ಎ ಫೋರ್ಟೀನ್ ಎನ್ನುವ ಒಂದು ಸೆಲ್ ಫೋನ್ ತಗೊಂಡೆ ಅದರಲ್ಲಿ ತಗೊಂಡಾಗ ನನಗೆ ಸ್ಯಾಮ್ಸಂಗ್ ಫೋನ್ ಬಳಸಿದ್ದು ತುಂಬ ಅಪರೂಪ ನಾನು ಮುಂಚೆ ಬಳಸ್ತಿದ್ದಿದ್ದು ವೀವೋ ಅಥವ ಒಪ್ಪೋ ಇಂಥ ಫೋನುಗಳನ್ನು ಬಳಸ್ತಿದ್ದೆ ಇತ್ತೀಚೆಗೆ ನನ್ನ ತಮ್ಮ ಅದನ್ನು ಸಜೆಸ್ಟ್ ಮಾಡಿದ್ದ ಹೀಗೆ ಸ್ಯಾಮ್ಸಂಗ್ ಒಳ್ಳೆಯ ಫೋನಿದೆ ಅದನ್ನು ನೀನು ಬ ತಗೊ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ದ ತಗೊಂಡೆ ತಗೊಳ್ಳುವಾಗ ನನಗೆ ಒಳ್ಳೆಯ ಮನಸಿರ್ಲಿಲ್ಲ ಅದರ ಮೇಲೆ ಒಪಿನಿಯನ್ ಇರಲಿಲ್ಲ ಆಮೇಲೆ ಬಳಸ್ತ ಬಳಸ್ತ ಒಂದು ವಾರದ ನಂತರ ನನಗೆ ಫೋನ್ ತುಂಬ ಇಷ್ಟ ಆಯಿತು ಅದ್ರ ಕ್ಯಾಮರ ಕ್ವಾಲಿಟಿ ಆಗಲೀ ಅದರದ್ದು ವೆಯ್ಟ್ ಕೂಡ ಚೆನ್ನಾಗಿದೆ ಅಂದರೆ ನನಗೆ ಒಂದೊಂದ್ಸಾರಿ ನನಗೆ ಮರೆವು ಜಾಸ್ತಿ ಎಲ್ಲಾದ್ರ್ ಇಟ್ಟರೂ ಕೂಡ ಮರೆಯುವಂಥದು ಇಲ್ಲ ನಾನು ಜೇಬಲ್ಲೇ ಇಟ್ಟು ಕೂಡ ಅದು ಸುಮಾರು ಸರಿ ಹುಡುಕುವಂಥದ್ದೆಲ್ಲ ನಡ್ದಿದಾವೆ ಅದೇ ರೀತಿ ಅಂದರೆ ಟಚ್ ಚೆನ್ನಾಗಿದೆ ಮತ್ತು ನನಗೆ ತುಂಬ ಇಷ್ಟ ಆಗಿದಿದ್ದು ಇದ್ರಲ್ಲಿ ಏನಂದರೆ ಅ ಫಿಂಗರ್ಪ್ರಿಂಟು ಆ್ಯಕ್ಸೆಸ್ ಕೆಲವು ಕಡೆ ಸ್ಕ್ರೀನ್ ಮೇಲಿರುತ್ತೆ ಕೆಲವು ಕಡೆ ಹಿಂಬದಿ ಇರುತ್ತೆ ಇದು ಲಾಕ್ ಬಟನ್ನಿಗೇ ಫಿಂಗರ್ಪ್ರಿಂಟ್ ಆ್ಯಕ್ಸೆಸ್ ಕೊಟ್ಟಿದ್ದಾರೆ ಅದು ನನಗೆ ತುಂಬ ಇಷ್ಟ ಆಯಿತು ಯಾ ಕಾರಣಾಂತ ಕಾರಣಾಂತರಗಳಿಂದ ನನ್ಗದು ತುಂಬ ಇಷ್ಟ ಆಯಿತು ಕ್ಯಾಮರ ಕ್ವಾಲಿಟಿ ಚೆನ್ನಾಗಿದೆ ವೀಡಿಯೋ ತುಂಬ ಒಳ್ಳೆಯ ವೀಡಿಯೋಸ್ ಮಾಡ್ಬೋದು ನನಗೆ ಬೇಸಿಕಲಿ ನನಗೆ ಫೋಟೋಗ್ರಫಿ ಈ ರೀತಿಯದ್ದು ಎಡಿಟಿಂಗ್ ಈ ಥರದ್ದು ನನಗೆ ಇಷ್ಟ ಇರೋದರಿಂದ ನನಗೆ ಈ ಫೋನ್ ತುಂಬ ಉಪಯುಕ್ತ ಆಗಿದೆ ನಾನು ಇದಕ್ಕೆ ಮುಂಚೆ ನಾನು ಕೆಲವು ಸತಿ ನನ್ನಯ ಫೋನುಗಳು ನಾನು ಬಳಸಿದ್ದು ಫೋನುಗಳಲ್ಲಿ ಈ ಥರ ಆಪ್ಷನ್ಸ್ ಇದ್ದರೂ ಕೂಡ ನನಗೆ ಅಷ್ಟೊಂದು ಫ್ರೆಂಡ್ಲಿಯಾಗಿರಲಿಲ್ಲ ಈಗ ನನಗೆ ಅದು ನನ್ನ ಯೂಸರ್ ಫ್ರೆಂಡ್ಲಿಯಾಗಿ ಈ ಫೋನ್ ತುಂಬ ಕೆಲಸ ಮಾಡ್ತಿದೆ ನನಗೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡೋಕು ನಾ ಇಷ್ಟಪಡ್ತೀನಿ ಈ ಫೋನನ್ನು ತಗೊಳ್ಳಿ ಅಂತ ಕ್ಯಾಮರ ಮಾತ್ರ ಅಲ್ಲ ಇಂಟರ್ನೆಟ್ ಸ್ಪೀಡಾಗಲೀ ಬಳಕೆ ಆಗಲೀ ಮತ್ತು ಬ್ಯಾಟ್ರಿ ಬ್ಯಾಟ್ರಿ ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿದೆ ನಾ ಇದಕ್ಕೆ ಮುಂಚೆ ಬಳಸ್ತಾ ಇದ್ದಿದ್ದು ಫೋನು ಹೊಸ ಫೋನ್ ಆಗಿದ್ದರೂ ಕೂಡ ಒಂದು ದಿನದ ಒಂದು ದಿನ ಮಟ್ಟಿಗೆ ಮಾತ್ರ ಬರ್ತಾ ಇತ್ತು ಈಗ ನಾನು ಒಂದುವೇಳೆ ಇಂಟರ್ನೆಟ್ ಆಫ್ ಮಾಡಿ ಇಲ್ಲ ಅವಶ್ಯವಿದ್ದಾಗ ಮಾತ್ರ ಇಂಟರ್ನೆಟ್ಟಿಗೆ ಆನ್ ಮಾಡಿ ಟ್ರಾವೆಲ್ ಟ ಸಮಯಗಳಲ್ಲಿ ಎಲ್ಲಾದರೂ ಹೋದಾಗ ಬಂದಾಗ ಬರೀ ಫೋನ್ ಕಾಲ್ಸು ಮಾತ್ರ ಉಪಯೋಗ್ಸೋದಾದ್ರೆ ಎರಡು ಮೂರು ದಿವಸ ಕೂಡ ಬಂದಿದ್ದು ನನಗೆ ಇದೆ ಅಂದರೆ ನನಗ್ ಇದು ತುಂಬ ಇಂಥ ಫೋನ್ ನನಗ್ ಈ ಕಾಲ್ದಲ್ಲಿ ಇದೆ ಅಂತ ನನಗೆ ಒಂಥರ ಖುಷಿ ಆಶ್ಚರ್ಯ ಎರಡೂ ಉಂಟಾಗಿದೆ ಈ ಸ್ಯಾಮ್ಸಂಗ್ ಎ ಫೋರ್ಟೀನ್ ಅನ್ನೊ ಫೋನ್ ನನಗೆ ತುಂಬ ಇಷ್ಟ ಆಗಿದೆ